ನಮ್ಮ ವಿರಾಮ ಸಮಯವನ್ನು ಹೇಗೆ ಕಳೆಯುತ್ತೀರಾ ನಮ್ಮ ವಿರಾಮ ಸಮಯವನ್ನು ನಾನು ಮೊಬೈಲ್ ನೋಡೋದು ಆಗಿರ್ಬೌದು ಟಿವಿ ನೋಡೋದು ಆಗಿರ್ಬೌದು ಅಥವಾ ಮನೆ ಕೆಲಸ ಮಾಡೋದ್ ಆಗಿರ್ಬೌದು ಮಕ್ಕಳ ಜೊತೆ ಆಟ ಆಡೋದು ಆಗಿರ್ಬೌದು ಇಲ್ಲ ಹೊರ್ಗಡೆ ಜ ಫ್ರೆಂಡ್ಸ್ ಜೊತೆ ಮಾತಾಡೋದು ಆಗಿರ್ಬೌದು ಇಲ್ಲ ಚಾಟ್ ಮಾಡೋದು ಆಗಿರ್ಬೌದು ಇನ್ಸ್ಟಾಗ್ರಾಮ್ ನೋಡೋದು ಆಗಿರ್ಬೌದು ಈ ಥರ ನನ್ನ ಸಮಯವನ್ನು ಕಳೆಯುತ್ತೇನೆ ಮತ್ತು ಫ್ರೀ ಟೈಮಲ್ಲಿ ನಾನು ನನ್ನ ವರ್ಕ್ ಕೆ ಎಸ್ ಈ ಕೃಷಿ ಇಲಾಖೆಯಲ್ಲಿ ಕೆಲಸ ಮಾಡ್ತೇನೆ ಈ ಕೃಷಿ ಇಲಾಖೆಯ ಕೆಲ್ಸವನ್ನು ಮಾಡ್ಕೋತೀನಿ ಆಮೇಲೆ ಮಕ್ಕಳಿಗೆ ಎ ಪಾಠ ಹೇಳ್ ಕೊಡ್ಬೋದು ಇರ್ಬೌದು ಇನ್ನು ಓದ್ಸೋದು ಇರ್ಬೌದು ಈ ಥರದಲ್ಲಿ ಸಮಯವನ್ನು ಕಳೆಯುತ್ತೇನೆ ಆಮೇಲೆ ನಾನು ಮಕ್ಕಳ ಮಕ್ಕಳ ಬಟ್ಟೆ ಮಡಿಚಿಡೋದ್ ಆಗಿರ್ಬೌದು ಮನೆ ಕೆಲಸಗಳು ಅಡಿಗೆ ಅಡಿಗೆ ತಯಾರಿ ಮಾಡ್ಕೊಳ್ಳೋದು ಬಟ್ಟೆ ಮಡಿಚಿಡೋದು ಏನೇನೊ ಸಮಯದಲ್ಲಿ ಕಳೆಯುತ್ತೇನೆ ಮತ್ತು ನನಗೆ ಫ್ರೀ ಆದಾಗ ನನ್ನ ನನಗೆಂತ ಒಂದಿಷ್ಟು ಸಮಯವನ್ನು ಕೊಡ್ತೇನೆ ನಾನು ನನ್ನ ಮನ ನಿದ್ದೆ ಮಾಡೋದು ಆಗಿ ನಿದ್ದೆ ಮಾಡ್ತೀನಿ ಒಂದೊಂದು ಸಮಯದಲ್ಲಿ ಫ್ರೀ ಆದ ಸಮಯದಲ್ಲಿ ಮತ್ತು ನಾನು ಅಡಿಗೆ ಅಂದರೆ ನಂಗೆ ತುಂಬ ಇಷ್ಟ ಅಡಿಗೆ ಮಾಡಿ ಅಡಿಗೆಗೆ ಬೇಕಾದ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆಗಿರ್ಬೌದು ತರಕಾರಿ ಆಗಿರ್ಬೌದು ಮುಂಚೆನೇ ಎಲ್ಲ ಹೆಚ್ ಇಟ್ಕೊತೀನಿ ಫ್ರಿಜ್ ಕ್ಲೀನ್ ಮಾಡೋದು ಆಗಿರ್ಬೌದು ಇನ್ನು ಈ ಥರ ಇನ್ನು ಈ ಥರ ಇನ್ನು ಈ ಥರ ಕೆಲಸಗಳನ್ನು ಮಾಡ್ಕೋತೀನಿ ಮನೆ ಕ್ಲೀನಾಗಿ ಇಟ್ಕೊಳ್ಳೋದು ಆಗಿರ್ಬೋದು ಹೊರಗಡೆ ಜನರ ಜೊತೆ ಮಾತಾಡೋದು ಅಂದರೆ ನನಗೆ ತುಂಬ ಇಷ್ಟ ಅವ್ರ ಜೊತೆ ಸ್ಪ ಟೈಮ್ ಸ್ಪೆಂಡ್ ಮಾಡೋದು ಅಂದರೆ ತುಂಬ ಇಷ್ಟ ಮತ್ತು ಚಾಟಿಂಗ್ ಅಂದರೆ ನಂಗೆ ತುಂಬ ತುಂಬ ಇಷ್ಟ ಫ್ರೆಂಡ್ಸ್ ಜೊತೆ ಆಗಿರ್ಬೋದು ಅಪರೂಪಕ್ಕೆ ಫ್ರೆಂಡ್ಸ್ ಎಲ್ಲ ಸಿಗ್ತಾರೆ ಇವ್ರಿಂದ ನಾನು ತುಂಬ ಮಾತಾಡಲು ಇಷ್ಟ ಪಡುತ್ತೇನೆ ಇದ್ರಿಂದ ನನಗೇ ಸಮಯವನ್ನು ಕಳ್ದಂಗೆ ಆಗುತ್ತೆ ಮತ್ತು ನನಗೆ ಖುಷಿ ಸಹ ಸಿಗುತ್ತೆ ನೆಮ್ಮದಿ ಅನಿಸುತ್ತೆ